ನಾನು ಜೀವನೋಪಯೋಗಕ್ಕೆ ನಾನು ನಾನು ವ್ಯವಸಾಯವನ್ನು ಮಾಡಬೇಕೆಂದು ಎಂದು ನಿ ತೀರ್ಮಾನ ಮಾಡಿಕೊಂಡಿದ್ದೇನೆ ಆ ಒಂದು ತೀರ್ಮ್ ಆ ಒಂದು ವ್ಯವಸಾಯದ ಕೆರಿಯರ್ ಮಾರ್ಗದಲ್ಲೇ ನಾನು ತೆಗೆದುಕೊಳ್ಳುವ ನಿರ್ಧಾರ ಅಂದರೆ ಸಾವಯವ ಕೃಷಿಯನ್ನು ಮಾಡಬೇಕೆಂದು ಸಾವಯವ ಕೃಷಿಯಲ್ಲಿ ತೊಡಗಿಕೊಳ್ಳಬೇಕೆಂದು ಹಾಗೆ ಹೈನುಗಾರಿಕೆಯನ್ನು ಮಾಡಬೇಕೆಂದು ಹೈನುಗಾರಿಕೆಯಲ್ಲಿ ನಾನು ಪಶುಗಳನ್ನು ಸಾಕುವುದು ಹಾಗೆ ಅದರಿಂದ ಬರತಕ್ಕಂಥ ಕೊಟ್ಟಡಿಗೋ ಕೊಟ್ಟಿಗೆ ಗೊಬ್ಬರದಿಂದ ನನ್ನ ಒಂದು ವ್ಯವಸ್ ಅದನ್ನು ಬಳಸಿಕೊಂಡು ನಾನು ವ್ಯವಸಾಯವನ್ನು ಮಾಡಬೇಕೆಂದು ಅಂದು ಅಂದುಕೊಂಡಿದ್ದೇನೆ ಹಾಗೆ ಹೈನ್ ಹಾಗೆ ವ್ಯವಸಾಯ ಮಾಡುವುದ ಮಾಡುವ ಕೆಲಸದಲ್ಲಿ ನನ್ನ ನನಗೆ ತುಂಬ ಕು ಖುಷಿ ಇದೆ ಸೊ ಆ ಆ ಒಂದು ಕಾರಣದಿಂದ ನಾನು ವ್ಯವಸಾಯವನ್ನು ಮಾಡುತ್ತೇನೆ ನನ್ನ ಮುತ್ತಜ್ಜನ ಕಾಲದಿಂದಲೂ ನಾವು ವ್ಯವಸಾಯವನ್ನು ಮಾಡಿಕೊಂಡು ಬಂದಿರ್ ಬಂದಿದ್ದೇವೆ ನನಗೆ ವ್ಯವಸಾಯ ಮಾಡೋದರಲ್ಲಿ ತುಂಬ ಆಸಕ್ತಿ ಇದೆ ಆ ಕಾರಣದಿಂದಾಗಿ ನಾನು ವ್ಯವಸಾಯವನ್ನು ಮಾಡಲು ಇಚ್ಛೆಪಡುತ್ತೇನೆ ತೇನೆ ವ್ಯವಸಾಯವು ಮಾಡುವುದರ ಮಾಡುದ ಮಾಡುವ ಮಾರ್ಗದಲ್ಲಿ ನಾನು ತಗೊಳ್ಳುವ ನಿರ್ಧಾರ ಅಂದರೆ ಅಂದರೆ ಅದು ಸಾವಯವ ಸಾವಯವ ಕೃಷಿ ಮಾಡಿ ಗಿಡ ಮರಗಳನ್ನು ಸಾಕುವುದು ಪರಿಸರಕ್ಕೆ ಯಾವುದೇ ರೀತಿ ಹಾನಿಯಾಗದೆ ಇರೋ ಥರ ನೋಡಿಕೊಂಡು ನಾನು ವ್ಯವಸಾಯವನ್ನು ಮಾಡಬೇಕು ಪರಿಸರಕ್ಕೆ ಕೆ ಬೇಕಾಗುವಂತಹ ಅಂತಹ ಗಿಡಗಳ ಗಿಡ ಮರಗಳನ್ನು ಹಣ್ಣಿನ ಗಿಡಗಳನ್ನು ಮ ಮರಗಳನ್ನು ಹಣ್ಣಿನ ಮರಗಳ ಹಣ್ಣು ಬಿಡುವಂತಹ ಮರಗಳನ್ನು ಬೆಳೆಸಿಕೊಂಡು ನಾನು ವ್ಯವಸಾಯವನ್ನು ಮಾಡಬೇಕೆಂದು ನಾ ನಾನು ತೆಗೆದುಕೊಂಡಿರುವ ನಿರ್ಧಾರ ಸೊ ಈ ಮಾರ್ಗದಲ್ಲಿ ನಾನು ಕೃಷಿಯನ್ನು ಮಾಡಲು ಇಚ್ಛೆಪಡುತ್ತೇನೆ ಈಗ ಸಾವಯವ ಕೃಷಿ ಮಾಡುವುದರಿಂದ ನ ನಮ್ಮ ನೈಸರ್ಗಿಕವಾಗಿ ನಾವು ಬೆಳೆಯನ್ನು ಬೆಳೆಯಬಹುದು ಹಾಗೆಯೇ ನಮ್ಮ ಭೂಮಿಯು ಕೂಡ ನಾವು ಯಾವುದೇ ರೀತಿಯ ರಾಸಾಯನಿಕವನ್ನು ಬಳಸದಿರುವುದರಿಂದ ನಮ್ಮ ಭೂಮಿಯು ಕೂಡ ಹೆಚ್ಚು ಫಲವತ್ತತೆಯನ್ನು ಕೊಡುತ್ತದೆ ಇದೇ ಈ ಕಾರಣದಿಂದಾಗಿ ನಾನು ಒಂದು ಸಾವಯವ ಪದ್ಧತಿಯಲ್ಲಿ ಕೃಷಿಯನ್ನು ಮಾಡಬೇಕೆಂದು ಬಯಸುತ್ತೇನೆ ಹೀಗಾಗಿ ನಾನು ಸಾವಯವ ಕೃಷಿ ಮಾಡಲು ಲು ಇಚ್ಛೆಪಡುತ್ತೇನೆ ನನ್ನ ಜೀವನೋಪಯೋಗಕ್ಕಾಗಿ ನಾನು ಸಾವಯವ ಕೃಷಿಯನ್ನು ಮಾಡಿ ಈ ಈವೊಂದು ಎಲ್ಲ ಮಾರ್ಗಗಳನ್ನು ಅನ್ನು ತೆಗೆದುಕೊಂಡು ನಾನು ಸಾವಯವ ಕೃಷಿಯನ್ನು ಮಾಡಬೇಕೆಂದು ಇಚ್ಛೆಪಡುತ್ತೇನೆ